ಹಲೋ ಸರ್ ಅಡಿಡಾಸ್ ಕಂಪ್ನಿ ಶೂ ತುಂಬ ಚೆನ್ನಾಗಿತ್ತು ಸರ್ ಒಳ್ಳೆ ಫೀಲ್ ಸಿಗ್ತಿದೆ ಹಾಕೊಂಡು ವಾಕಿಂಗ್ ಆಗಲಿ ಮತ್ತು ಎಲ್ಲ ನಾರ್ಮಲ್ ಫಂಕ್ಷನ್ಸ್ಗಾಗಲಿ ಎಲ್ಲದಕ್ಕೂ ಟು ಇನ್ ಒನ್ ಥರ ಎಲ್ಲದಕ್ಕೂ ಯೂಸ್ ಆಗ್ತಿದೆ ಮತ್ತು ತುಂಬ ಸ್ಮೂತ್ನೆಸ್ ಇದೆ ಹಾಕ್ಕೊಂಡ್ರೆ ಒಳ್ಳೆ ಫೀಲ್ ಬರ್ತಿದೆ ಯಾವುದೇ ರೀತಿ ಫೂಟ್ಗೆ ಎಫೆಕ್ಟ್ ಆಗ್ತಿಲ್ಲ ತುಂಬ ಚೆನ್ನಾಗಿದೆ ಶೂ ನೋಡಿ ಯಾರಾದರೂ ಬೇಕಿದ್ದರೆ ಬೇಕಾರೆ ಹಾಡ್ರು ಮಾಡಿಸಿ ಬೇಕಾರೆ ಆಡ್ರು ಮಾಡಿ ಇದು ಮಾಡಿಕೊಳ್ಳಿ ತುಂಬ ಚೆನ್ನಾಗ್ ಕಾಣಿಸ್ತು ತುಂಬ ಲುಕ್ಕಿಂಗೂ ಔಟ್ ಲುಕ್ಕು ತುಂಬ ಚೆನ್ನಾಗಿದೆ ಸೈಜಸ್ಸು ಡಿಫ್ರೆಂಟ್ ಡಿಫ್ರೆಂಟ್ ವೇಯಸ್ಟು ಸೈಜಸ್ ಇದ್ದಾವೆ ನೀವೂ ಯಾವುದೇ ಶೂ ಯೂಸ್ ಮಾಡಲಿ ಈ ಶೂ ಅಷ್ಟು ಕಂಫರ್ಟ್ ಯಾವುದು ಸಿಗ್ತಿಲ್ಲ ನೋಡಿ ಒನ್ಸರಿ ನೀವೊನ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗನ್ಸತ್ತೆ ಅದೇ ಕಾಸ್ಟ್ ಕೂಡ ಅತ್ತ ಅದೇ ರೀತಿ ಕಾಸ್ಟ್ ಕೂಡ ಅಷ್ಟೊಂದು ಏನು ಎವಿ ಕಾಸ್ಟೇನಿಲ್ಲ ತುಂಬ ಕಡಿಮೆ ಕಾಸ್ಟಿಗೆ ತುಂಬ ಕಂಫರ್ಟ್ನೆಸ್ಸಾಗಿ ತುಂಬ ಚೆನ್ನಾಗ್ ಸಿಗತ್ತೆ ಶೂ ಅಡಿಡಾಸ್ ಕಂಪ್ನಿದು ನೋಡಿ ಅವು ಕಲರ್ಸು ಅಷ್ಟೇ ಢಿಫ್ರೆಂಟ್ ಢಿಫ್ರೆಂಟ್ ಕಲರ್ಸ್ ಇದ್ದಾವೆ ಈವನ್ ವೈಟ್ ಅಂತೂ ನಾನು ವೈಟ್ ತಗೊಂಡಿದ್ದೆ ವೈಟ್ ಅಂತೂ ತುಂಬ ಸೂಫರ್ಲಿ ಸೂಫರ್ಲಿ ಲೈಕ್ ಲೈಕ್ ಆಗ್ತ ನಿಮಗೆ ನೋಡಿ ವೈಟ್ ಇದೆ ಬ್ಲೂ ಸಿಗತ್ತೆ ರೆಡ್ ಕಲರ್ ಸಿಗತ್ತೆ ನಿಮಗೆ ಇನ್ನು ಯಾವುದೇ ರೀತಿ ಕಲರ್ಸ್ ಬೇಕಾದರೂ ಸಿಗುತ್ತೆ ನಿಮಗೆ ತುಂಬ ತುಂಬ ಚೆನ್ನಾಗೆ ಅಟ್ರ್ಯಾಕ್ಷನ್ ಆಗ್ತಿದೆ ಮತ್ತು ಕಾಸ್ಟು ಅಷ್ಟೆ ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ತೌಸಂಡ್ ರೇಂಜ್ ಒಳಗೂ ಇದೆ ನಿಮಗೆ ಲೋ ಕಾಸ್ಟ್ ಅಂದರೆ ಫೋರ್ ಫಿಫ್ಟಿಯಿಂದ ಸಿಗುತ್ತೆ ತುಂಬ ಚೆನ್ನಾಗ್ ಕಾಣುತ್ತೆ ನೋಡಿ ಟ್ರೈ ಮಾಡಿ ಒನ್ಸಲ ಗೊತಾಗತ್ತೆ